ಹಲೋ ಹಲೋ ಮೇಡಮ್ ನಿಮ್ದು ಹೋಟೆಲ್ ಇದೆಯಂತಲ್ಲ ರೀ ಹ್ಞೂ ಹೋಟೆಲ್ ಹೆಸ್ರ್ ಏನು ರೀ ಅದು ಹೌದು ರೀ ಅಲ್ಲೆಲ್ಲ ಊಟ ಗೀಟ ಎಲ್ಲ ಚಲೋ ಸಿಗುತ್ತಂತ್ರಿ ಹಾಂ ಒನ್ ಪಿಲೆಟ್ ಬಿರ್ಯಾನಿಗೆ ಎಷ್ಟು ರೀ ನಮ್ಗೆ ಒಂದು ಐದು ಪ್ಲೇಟ್ ಬೇಕು ರೀ ಬಿರಿಯಾನಿ ಹೌದೇನ್ರಿ ಮತ್ತೇನು ಸಿಗುತ್ರಿ ಅಲ್ಲಿ ಹ್ಞು ಹ್ಞು ಮಟನ ಮತ್ತೇನು ಸಿಗುತ್ರಿ ಮತ್ತೇನು ಸಿಗುತ್ತೆ ಹಾಂ ಚಲೋ ಇರತ್ ಏನ್ರೀ ಮೇಡಮ್ ಹ್ಞೂ ನೀವೇ ತಂದು ಕೊಡ್ತಿರೇನು ರೀ ನಾವು ಬಂದು ಅಲ್ಲೇ ತಗೋಬೇಕ ರೀ ಪಾರ್ಸೆಲ್ ತಗೋಬರ್ಬೇಕಂದ್ರೆ ಎಷ್ಟೊತ್ತು ಆಗುತ್ತೆ ರೀ ಟೈಮಿಂಗೆ ಹೌದೇನ್ರಿ ಹ್ಞೂ ಫೋನ್ಪೇ ಮಾಡ್ಬೇಕೇನು ಏನು ಕ್ಯಾಶ್ ಕೈಯಾಗೆ ಕೊಡ್ಬೇಕ ರೀ ಹ್ಞೂ ಮಟನ್ ಕಾರಿ ಇಂಥವೆಲ್ಲ ಇದೆಯೇನು ರೀ ಹೌದೇನ್ರಿ ತಂದು ಕೊಟ್ಟರು ನಡಿತೈತ್ರಿ ಒಂದು ಅರ್ಧ ತಾಸು ಒಳಗೆ ಮುಟ್ತೈತೆ ಏನ್ರಿ ತಗೊಂಬಂದ್ರೆ ಹಾಂ ಹೌದೇನ್ರಿ ಫೋನ್ಪೇ ಮಾಡಿದ್ರೆ ನಡಿತೈತ್ರಿ ಹ್ಞೂ ಮತ್ತೇನು ಐತ್ರಿ ಮತ್ತೇನು ಐತ್ರಿ ಪೆಷಲ್ ನಿಮ್ಮ ಹೋಟಲ್ಲಿ

ಎಷ್ಟು ರೀ ಐದು ಪರಾಟಕ್ಕೆ ಹ್ಞೂ ಒಂದು ಪರೋಟಕ್ಕೆ ಎಷ್ಟು ರೀ ಒಂದು ಪಿಲೆಟ್ ಹೌದೇನ್ರಿ ಹಾಂ ಆಯ್ತು ಹೇಳ್ರಿ ಮೇಡಮ್ ಬರ್ತೀವಿ ಥ್ಯಾಂಕ್ಸ್ ರೀ ಮೇಡಮ್ ಥ್ಯಾಂಕ್ಸ್ ರೀ ಮೇಡಮ್